ಯಾರು

ರಜೆ ಈಗ ಪರೀಕ್ಷೆ ಹತ್ತಿರ ಬರುವಾಗ ವಾರಗಟ್ಟಲೆ ರಜೆ ಕೊಡಲಿಕ್ಕೆ ಆಗ್ತದಾ ನೀವೇ ನೋಡಿ ನಾವು ತುಂಬಾ ಈಗ ರಿವಿಶನ್ ಎಲ್ಲ ಮಾಡ್ತಾ ಇದ್ದೇವೆ ಪೋರ್ಷನ್ ಆಗಿ ಹಾಂ ನೋಟ್ಸ್ ಎಲ್ಲ ಕೊಡುದು ಬೇರೆ ರೆವಿ ರಿವಿಶನ್ ಭಾಳ ಮುಖ್ಯ ಅಲ್ಲವಾ ಇಲ್ಲಿ ಬೇರೆ ರಿಲೇಟಿವ್ಸ್ ಇಲ್ಲವಾ ಅವರದ್ದು ಹತ್ತಿರದಲ್ಲಿ ಬಿಟ್ಟು ಹೋಗ್ವಾಗೆ ಬಿಟ್ಟು ಹೋಗ್ವಾಗೆ ಎಲ್ಲಿ

ಹ್ಞೂ ಹ್ಞೂ ಹ್ಞೂ ಯ ಹೌದು ಹುಷಾರಿದ್ದಾನೆ ಕಲಿಯುವುದರಲ್ಲಿ ಹುಷಾರಿದ್ದಾನೆ ಹೌದು ಆದರೆ ಈಗ ನಾವು ರಿವಿಶನ್ ನಾವು ಮಾಡುವುದು ಈಗ ರಿವಿಶನ್ ಭಾಳ ಇಂಪಾರ್ಟೆಂಟ್ ಅಲ್ವಾ ಹ್ಞೂ ಮಾಡೆಲ್ ಕ್ವೆಶ್ಚನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೇವೆ ಅದರಿಂದ ಅದು ಕವರ್ ಅಪ್ ಮಾಡ್ತಾನಾ ಅವಾ ಕವರ್ ಅಪ್ ಮಾಡ್ತಾನಾ ಹಾಂ ಹಾಂ ಸರಿ ಆಯ್ತು ಆಯ್ತ್ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತ್ ಆಯಿತು ಆಯಿತು ಕರ್ಕೊಂಡು ಆದಷ್ಟು ಬೇಗ ಬನ್ನಿ ಹ ಹಾಂ ಹಾಂ ತ್ಯಾಂಕ್ಸ್